ಇದು ಪರಿಣಿತಿ ಡಾನ್ಸ್ ಕ್ಲಾಸಾ ಡಾನ್ಸ್ ನನಗೆ ಭರತನಾಟ್ಯ ನೃತ್ಯದ ಮೇಲೆ ತುಂಬ ಇಂಟ್ರೆಸ್ಟ್ ಇದು ಆಸಕ್ತಿ ಇದೆ ಬೇರೆ ನೃತ್ಯನೂ ಕಲಿಯಕ್ಕೆ ಆಸಕ್ತಿ ಇದೆ ಬಟ್ ಭರತನಾಟ್ಯನ ತುಂಬ ಕಲಿಯಬೇಕು ಮತ್ತು ತುಂಬ ಅದರಲ್ಲೇ ಜಾಸ್ ಇದರಲ್ಲೇ ಜಾಸ್ತಿ ಮುಂದೆ ಹೋಗಬೇಕು ಅನ್ನೋವೊಂದು ಆಸೆ ನಮಗೆ ಸಂಜೆ ಹೊತ್ತು ಸರಿ ಸರಿ ಆಗತ್ತಾ ಹಾಂ ಸರಿ ಸರಿ ಅಡ್ಡಿಯಿಲ್ಲ ಮತ್ತೆ ನಮ್ ನಮಗೆ ಬೇರೆ ಬೇರೆ ಥರ ಕಥಕ್ ಕೂಚಿಪುಡಿ ಇದೆಲ್ಲ ಕಲಿಬೇಕಂದರೆ ತುಂಬ ಸಮಯ ಹಿಡಿಯುತ್ತಾ ಅಥವಾ ಕಷ್ಟ ಆಗತ್ತಾ ಭರತನಾಟ್ಯ ಜೊತೆ ಜೊತೆಗೆ ಅದು ಕಲಿಯಕ್ಕೆ ಕಲಿಯಬೇಕಂದರೆ ನಾನು ಭರತನಾಟ್ಯನ ಜಾಸ್ತಿ ಕಲಿಯಬೇಕಂತ ಇದ್ದೀನಿ ಬೇರೆ ಬೇರೆಯೂ ಸ್ವಲ್ಪ ಸ್ವಲ್ಪ ಅದರ ಬಗ್ಗೆ ಗೊತ್ತಿದ್ದರೆ ಸಾಕು ನನಗೆ

ನಮಗೆ ಕಷ್ಟ ಆಗತ್ತಾ ಬೇರೆ ಬೇರೆ ಥರದ್ದು ನೃತ್ಯ ಕಲಿಯೋಕ್ಕೂ ಕಲಿಯು ಕಲಿತರೆ ಭರತನಾಟ್ಯದ ಜೊತೆ ಜೊತೆಗೆ ಸರಿ ಸರಿ ಮ್ಯಾಮ್ ನಿಮ್ಮ ಫೀಸ್ ಎಷ್ಟು ಅಷ್ಟು ಕೊಂಡ ಸ್ವಲ್ಪ ಕಡಿಮೆ ಮಾಡಕ್ಕಾಗಲ್ವ ಸರಿ ಸರಿ ಹೇಳ್ತೀನಿ ಮ್ಯಾಮ್ ಮಾತಾಡ್ತೀನಿ ಮ್ಯಾಮ್ ಧನ್ಯವಾದ